ಬೇರೆ ನಗರಗಳ ಶಾಲೆಗಳಿಗೆ ಹೋಲಿಸಿದರೆ ನಮ್ಮ ನಗರಗಳಲ್ಲಿರುವ ಶಾಲೆಗಳ ಬಗ್ಗೆ ನಮ್ಮ ಅಭಿಪ್ರಾಯ ಎಂದರೆ ಹತ್ತಿರ ಆಗ್ತದೆ ದೂರ ನಗರದಲ್ಲಿರುವ ಶಾಲೆಗಳಿಗೆ ನಾವು ಹೋಗಬೇಕಾದ್ರೆ ತುಂಬಾ ಪ್ರಯಾಣಿಸಬೇಕಾಗ್ತದೆ ಎರಡು ಮೂರು ಗಂಟೆ ಪ್ರಯಾಣ ಮಾಡಬೇಕಾಗ್ತದೆ ಹತ್ತಿರ ಆದರೆ ಒಂದು ಹತ್ತು ನಿಮಿಷದಲ್ಲಿ ಹೋಗ್ಬೌದು ಕೆಲವೊಮ್ಮೆ ಬೇರೆ ನಗರದಲ್ಲಿ ನಾವು ಅಭ್ಯಾಸವನ್ನು ಮಾಡಬೇಕಾದ್ರೆ ನಮಗೆ ಹೋಗಿ ಬರಲಿಕ್ಕೆ ಆಗೋದಿಲ್ಲ ನಾವು ಅಲ್ಲೇ ಕುಳಿತಿರ್ಬೇಕಾಗ್ತದೆ ಆ ನಗರದಲ್ಲೇ ಒಂದು ಮನೆ ಮಾಡಿ ಅಥವಾ ಒಂದು ಪೇಯಿಂಗ್ ಗೆಸ್ಟ್ ಅಂತ ಹೇಳ್ತೇವೆ ಪಿ ಜಿ ಅಲ್ಲಿ ಹೋಗಿ ಕೂತು ನಾವು ಅಭ್ಯಾಸವನ್ನು ಮಾಡಬೇಕಾಗ್ತದೆ ಅದು ಒಂದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೌದು ಆದರೆ ಏನಾಗ್ತದೆ ನಮ್ಮ ನಗರದಲ್ಲಿರುವ ಶಾಲೆಗಳಲ್ಲಿ ನಾವು ಕಲಿಯಬೇಕು ಅಂತ ಅನಿಸಿದ ಕೆಲವು ವಿಷಯಗಳು ಇರದಿರುವುದರಿಂದ ನಾವು ಬೇರೆ ನಗರಗಳಿಗೆ ಹೋಗಿ ಕಲಿಯುವುದು ಅನಿವಾರ್ಯವಾಗಿರ್ತದೆ ನಾವು ಅಲ್ಲಿಗೇ ಹೋಗಬೇಕಾಗ್ತದೆ ಆದರೆ ಕೆಲವೊಮ್ಮೆ ನಾವು ಎರಡು ಮೂರು ಗಂಟೆ ಆದರೂ ಬೆಳಿಗ್ಗೆ ಬೇಗ ಎದ್ದು ಹೋಗಿ ಬರಲಿಕ್ಕೆ ಆಗ್ತದೆ ಆದ್ದರಿಂದ ನಮ್ಮ ಆರೋಗ್ಯಕ್ಕೆ ಪರಿಣಾಮ ಬೀರೋದ್ರಿಂದ ಅದು ನಾವು ಜಾಸ್ತಿ ಪ್ರಯಾಣ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಆ ನಗರದಲ್ಲಿ ನಾವು ಒಂದು ಮನೆಯನ್ನು ಮಾಡಿ ಅಲ್ಲಿ ಕೂತ್ಕೊಳ್ಬೇಕಾಗ್ತದೆ ಹಾಗಾಗಿ ನಮಗೆ ನಮ್ಮ ನಗರದಲ್ಲಿರುವ ಶಾಲೆಗಳಲ್ಲೇ ಎಲ್ಲ ವಿಷಯಗಳು ನಮಗೆ ಬೇಕಾಗಿರುವ ಎಲ್ಲ ಸಬ್ ವಿಷಯಗಳ ಅಧ್ಯಯನ ಮಾಡುವುದಾದರೆ ನಾವು ನಮ್ಮ ನಗರದಲ್ಲುವ ಶಾಲೆಗಳಲ್ಲೇ ಹೋಗ್ತೇವೆ ಆದರೆ ಕೆಲವೊಮ್ಮೆ ಏನಾಗ್ತದೆ ನಮಗೆ ನಮ್ಮ ನಗರಗಳಲ್ಲಿ ಆ ಅನುಕೂಲಗಳು ಇರೋದಿಲ್ಲ ಹಾಗಾಗಿ ನಾವು ಬೇರೆ ನಗರಗಳ ಶಾಲೆಗಳಿಗೆ ಹೋಗಬೇಕಾಗಿರ್ತದೆ ಬೇರೆ ನಗರಗಳ ಶಾಲೆಗೆ ಹೋದರೆ ಖರ್ಚುಗಳು ಜಾಸ್ತಿ ವೆಚ್ಚ ಜಾಸ್ತಿ ಟಿಕೆಟ್ ಜಾಸ್ತಿ ರೂಮ್ ನಾವು ಒಂದು ರೂಮ್ ಮಾಡಿ ಕೂತರೆ ಅಲ್ಲಿಯ ಹಣನೂ ನಾವು ಭರಿಸಬೇಕಾಗ್ತದೆ ಹಾಗಾಗಿ ಅದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ನಮ್ಮ ಶಾ ನಗರದಲ್ಲೇ ಅಂಥ ಎಲ್ಲ ಅನುಕೂಲಗಳು ಇರ್ತಿದ್ರೆ ನಮ್ಮ ಆರೋಗ್ಯನೂ ಒಳ್ಳೇದು ಇರ್ತದೆ ಬೇರೆಯ ಹೊರಗಡೆಯ ಊಟ ಮಾಡುವ ಅವಶ್ಕತೆ ಇರೋದಿಲ್ಲ ನಾವು ಬೇರೆ ನಗರಕ್ಕೆ ಹೋದರೆ ಅವರ ಹೊರಗಿನ ಊಟವನ್ನೇ ಮಾಡಬೇಕಾಗ್ತದೆ ನಾವು ಮಾಡಿ ನಾವು ಊಟ ಮಾಡುವಷ್ಟು ಶಾಲೆಗೆ ಹೋಗುವುದೋ ಕಲಿಯುವುದೋ ಅಡುಗೆ ಮಾಡುವುದೋ ಅದೇ ಆಗಿರ್ತದೆ ಹಾಗಾಗಿ ನಮ್ಮ ನಗರದಲ್ಲೇ ಒಂದು ಒಳ್ಳೆಯ ಶಾಲೆ ಇದ್ದು ಅದರಲ್ಲಿ ಎಲ್ಲ ವಿಷಯಗಳು ಎಲ್ಲ ರೀತಿಯ ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗುವಂಥ ಎಲ್ಲ ಒಂದು ಅಗತ್ಯಕ್ಕೆ ಅಗತ್ಯಕರವಾಗಿ ಇರ್ತಿದ್ರೆ ಒಳ್ಳೇದಿರ್ತಿತ್ತು